ಹಲೋ ಆಂ ಅದು ಅದು ಓಟೆಲಾ ರೆಸ್ಟೊರೆಂಟಾ ರೆಸ್ಟೊರೆಂಟ ನಮ್ಗೆ ಬಿಸಿ ಬಿಸಿ ಎಂತ ಉಂಟು ನ ನಮ್ಮ ನಮ್ಮ ನ ನಮ್ಮಲ್ಲಿ ನಮಗೊಂದು ಐದು ಜನ ಇದ್ದಾರೆ ಐದು ಜನಕ್ಕೆ ಬೇಕಾದಷ್ಟು ಬೇಕು ಈಗ ಬಿಸಿ ದೋಸೆ ಇಲ್ಲಿ ಬರುವಾಗ ತಣ್ಣಗೆ ಆಗ್ತದಲ್ಲ ಪ್ಯಾಕ್ ಮಾಡಿ ಇಡುವಾಗ ಹೌದು ಪಾರ್ಸೆಲ್ ಕಳ್ಬೆ ಕಳಿಸಬೇಕು ನಾನು ಹೇಳ್ತೇನೆ ಎಂತೆಂತ ಬೇಕು ಹೇಳಿ ಆಮೇಲೆ ಕ ನಿಮ್ಮ ಜನದ್ದು ಕಳಿಸ್ತೇವೆ ಮತ್ತು ಅಡ್ರೆಸ್ಸು ಸಮೇತ ಹೇಳ್ತೇನೆ ನಾನು ನ ನಮಗೆ ಬನ್ಸ್ ಬನ್ಸ್ ಉಂಟಾ ಹಾಂ ಬನ್ಸ್ ಐದು ಪ್ಲೇಟು ಬನ್ಸು ಒಂದು ಪ್ಲೇಟಲ್ಲಿ ಎಷ್ಟು ಬರ್ತದೆ ಬನ್ಸು ಹಾಂ ಎರಡು ಆದರೆ ಐದು ಹತ್ತು ಸರಿ ಆಗ್ತದೆ ಆಮೇಲೆ ಇಡ್ಲಿ ಇಡ್ಲಿ ಮತ್ತು ಸಾಂಬಾರು ಬೇರೆ ಬೇರೆ ಬೇರೆ ಕಟ್ಟಿ ಇಡ್ತೀರಲ್ವ ಸಾಂಬಾರು ಬೇರೆ ಚಟ್ನಿ ಬೇರೆ ಇಡ್ಲಿ ಇಡ್ಲಿ ಎ ಆಮೇಲೆ ಇದು ಟೀ ಉಂಟಲ್ಲ ಇದಕ್ಕೆ ಚಾ ಚಾ ಒಂದು ಮೂರು ಶುಗರ್ಲೆಸ್ಸು ಇಲ್ಲ ನೀವು ಶುಗರ್ ಬೇರೆ ಕಳ್ಸ್ಲಿಕ್ಕೆ ಆಗ್ತದ್ಯಾ ಯ ಎಲ್ಲದಕ್ಕೆ ಶುಗರ್ಲೆಸ್ಸೇ ಮಾಡಿ ಐದು ಕ ಐದು ಟೀದು ಅದು ಅದಕ್ಕೆ ಶುಗರ್ ಒಂದು ಬೇರೆ ಕಳಿಸಿ ಕೊಡಿ ಏಕಂದ್ರೆ ನಮಗೆ ಬೇಕಾದವರಿಗೆ ಹಾಕ್ತಾರೆ ನಾವು ಕೇಳೋದ್ ಸರಿ ಆಗುವುದಿಲ್ಲಲ್ಲ ಶುಗರ್ ಬೇಕಾ ಬೇಡ್ವಾ ಹೇಳಿ ಆಂ ಈಗ ಅದು ಎಲ್ಲ ಒಟ್ಟಿಗೆ ಒಟ್ಟಿಗೆ ಎಷ್ಟಾಗ್ತದೆ ಹೇಳಿ ಒಂದು ಬಿಲ್ ಮಾಡಿ ಇಡಿ ಇಲ್ಲಾಂದ್ರೆ ನಿಮ್ಮ ಹುಡುಗನ ಹತ್ತಿರ ಕಳಿಸಿ ಕೊಡಿ ನಾವು ಅವ್ನ ಹತ್ತಿರ ಪೇಮಂಟ್ ಮಾಡ್ತೇವೆ ಆಯಿತು ನೀವು ಎಲ್ಲ ಹೇಳಿದಿರಿ ಮನೆ ಎಲ್ಲಿ ಗೊತ್ತುಂಟ ನಿಮಗೆ ಅವು ನಾನು ನಿಮ್ಮ ಆಯಿತು ಇದು ನಮ್ಮ ಐವೆ ಹೈವೇ ಹತ್ತಿರವೆ ಉಂಟು ಕಾಪುನಲ್ಲಿ ಉಳಿಯಾರು ಗುಳಿಯಲ್ಲಿ ಅದು ಇದು ರಾಧಾ ಛಾಯ ರಸ್ತೆಯಲ್ಲಿ ಉಂಟು ಅಲ್ಲಿ ಮ್ ಎರಡನೇ ಕಂಪೌಂಡು ಆಂ ಆಯ್ತು ಅಲ್ಲ ಅಲ್ಲೆ ಅವ ಹುಡುಗನಷ್ಟು ಬೇಗ ಕಳ್ಸಿ ಕೊಡಿ ಆಯಿತಾ ಆಂ ಇಲ್ಲಿ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ಓಕೆ ರೈಟ್ ಆಂ ಎರಡು ಮೂವತ್ತೆರಡು